ನಮ್ಮ ಊರಿನಲ್ಲಿ ಯಾ ಎಲ್ಲ ಜನರು ಸೇರಿ ಆಚರಿಸುವ ಏಕೈಕ ಹಬ್ಬವೆಂದರೆ ಅದು ದ್ರೌಪದ ಮೋಮೋತ್ಸವ ಆಗಿದೆ ಇಲ್ಲಿ ಜನ ಎಲ್ಲರೂ ಸೇರಿ ಯಾವುದೇ ರೀತಿಯ ಜಾತಿ ಮತ ಕುಲ ಗೋತ್ರ ಯಾವುದೇ ರೀತಿಯ ನೋಡದೆ ಸೇರುವ ಏಕೈಕ ಹಬ್ಬವಾಗಿದೆ ಬೇರೆ ಹಬ್ಬಗಳು ಜಯಂತಿಗಳು ಎಲ್ಲ ಆಯಾ ಸಮುದಾಯಗಳು ಸೇರುವುದು ಸಾಮಾನ್ಯವಾಗಿತ್ತು ಆದರೆ ದ್ರೌಪದಮ್ಮ ಕರಗ ಮಹೋತ್ಸವಕ್ಕೆ ಎಲ್ಲರೂ ಒಟ್ಟಿಗೆ ಸೇರು ಸೇರುವುದು ನನಗೆ ಖುಷಿ ತಂದಿದೆ ಈ ಹಬ್ಬದಿಂದಾದರೂ ಸಹ ಎಲ್ಲರೂ ಸಹ ಎಲ್ಲ ಭೇದಗಳನ್ನು ಮರೆತು ಮನೆಯಿಂದ ಬಂದು ಖುಷಿಯಾಗಿ ಒಟ್ಟೊಟ್ಟಿಗೆ ಕರಗ ದ್ರೌಪದ ಮೋಮೋತ್ಸವದಲ್ಲಿ ಸೇರುತ್ತಾರೆ ಈ ದ್ರೌಪದ ಮೋಮೋತ್ಸವವು ಪಾರಂಪರಿಕವಾಗಿ ನಡಿಯುತ್ತಲೇ ಬಂದಿದೆ ನಡೆಯುತ್ತಲೇ ಇದೆ ಮುಂದೆಯೂ ನಡೆಯುತ್ತದೆ ಯಾವುದೇ ಕಾರಣಕ್ಕೂ ಯಾವುದೇ ಬಾರಿಯೂ ಈ ಕರಗವನ್ನು ತಪ್ಪಿಸಿಲ್ಲ ಹಿಂದೆಯೂ ತಪ್ಪಿಸಿಲ್ಲ ಮುಂದೆಯೂ ತಪ್ಪಿಸೋದಿಲ್ಲ ಹೀಗಾಗಿ ವರ್ಷ ವರ್ಷವೂ ಆ ಕರಗ ಜರುಗುತ್ತಲೆ ಇರುತ್ತದೆ ವರ್ಷ ವರ್ಷವೂ ಜರಗಿದರು ಸಹ ಪ್ರತಿವರ್ಷ ನೋಡುವ ಕರಗ ತುಂಬ ನೋಡೋದು ಮತ್ತೆ ಮತ್ತೆ ನೋಡಬೇಕು ವರ್ಷಕ್ಕೆ ಬರುವ ಒಂದೇ ಒಂದು ಕರಗ ಈ ರೀತಿಯ ಮನೋಭಾವನೆ ಬರುತ್ತದೆ ಸಾಮಾನ್ಯವಾಗಿ ಯಾವುದೇ ಒಂದು ಮೂವಿ ನೋಡಿದರೆ ಒಂದು ಸರತಿ ಮೂವಿ ನೋಡಿದರೆ ಮತ್ತೆ ಮತ್ತೆ ನೋಡೋದು ಯಾವುದೋ ಒಳ್ಳೆ ಮೂವಿ ಆದರೆ ಇನ್ನೊಂದು ಸರ್ತಿ ನೋಡ್ತೇವೆ ಮತ್ತೆ ಇನ್ನೊಂದು ಸರ್ತಿ ನೋಡಬೇಕಾದ್ರೆ ಆಗೋದಿಲ್ಲ ಒಂದು ಮೂವಿಯನ್ನು ತುಂಬ ಎಷ್ಟೇ ಚೆನ್ನಾಗಿರುವ ಮೂವಿಯನ್ನು ಒಂದು ಎರಡು ಮೂರು ನಾಲ್ಕು ಐದು ಇಲ್ಲ ಹತ್ತು ಹತ್ತು ಬಾರಿ ನೋಡಬಹುದು ಆದರೆ ಕರಗವನ್ನು ಜೀವನ ಪರ್ಯಂತ ವರ್ಷವೂ ಪ್ರತಿವರ್ಷವೂ ಬಿಡದೆ ನೋಡುವವರು ನಮ್ಮಲ್ಲಿ ನಮ್ಮ ಊರಿನಲ್ಲಿ ಬಹಳಷ್ಟು ಜನರಿದ್ದಾರೆ ಈಗ ಈ ಕರಗ ಕರಗ ಎನ್ನುವುದು ಅದೊಂದು ಫಿಲಿಮ್ ಅಥವಾ ಚಿತ್ರರಂಗವನ್ನು ಇದೊಂದು ಶ್ರದ್ಧೆಯ ಭಕ್ತಿಯ ಕೇಂದ್ರವಾಗಿದೆ ಆ ಅಗ್ನಿಕುಂಡದಲ್ಲಿ ಇಳಿಯುವುದೆಂದರೆ ನನಗೆ ಚಿಕ್ಕ ವಯಸ್ಸಿನಿಂದಲೂ ತುಂಬ ಇಷ್ಟ ಅಗ್ನಿಕುಂಡದಲ್ಲಿ ಇಳಿದು ಹೋಗುವುದು ಅಮ್ಮ ನನ್ನನ್ನು ಚಿಕ್ಕ ವಯಸ್ಸಿನಲ್ಲಿ ಕಂಕುಳಲ್ಲಿ ಇಟ್ಟುಕೊಂಡು ಓಡಿ ಹೋಗ್ತಿದ್ದರು ಕ ಅಗ್ನಿಕುಂಡದಲ್ಲಿ ನನಗೂ ಸಹ ಇಳಿಯಬೇಕೆಂಬ ಆಸೆ ಬಟ್ ನಾವು ಇಳಿಯಲು ಆಗುತ್ತಿರಲಿಲ್ಲ ಏಕೆಂದ್ರೆ ಪುಟ್ಟ ಮಗು ಆಗಿದ್ದೆ ಆಗ ಹಾಗಾಗಿ ನನಗೆ ಕರಗ ಎಂದರೆ ಒಂದು ನನಗೆ ಜಾತ್ರೆಯ ರೀತಿ ನನ್ನ ಮನಸ್ಸಿನಲ್ಲಿ ಪ್ರತಿಬಿಂಬಿಸುತ್ತಿತ್ತು ಹೀಗಾಗಿ ನನಗೆ ಕರಗ ಅಂದರೆ ತುಂಬ ಇಷ್ಟ ಆ ಕರಗದಲ್ಲಿ ಹೂವಿನ ಅಲಂಕಾರಗಳು ಮತ್ತೆ ದೀಪ ಅಲಂಕಾರ ಈ ರೀತಿಯಾಗಿ ಎಲ್ಲ ರೀತಿಯ ಅಲಂಕಾರಗಳು ಮಾಡದಿರುತ್ತಾರೆ ರಂಗೋಲಿ ಕೆಲವೊಂದು ಸ್ಪರ್ಧೆಗಳು ಏರ್ಪಡಿಸುತ್ತಾರೆ ಮತ್ತು ಆ ಕರಗ ಹೊರುವ ಶೈಲಿ ನೋಡಿದರೆ ನನಗೆ ತುಂಬ ಕೈ ಮುಗಿದು ಕರಗ ಹೊರುತ್ತಾ ಬಂದರೆ ಅವ್ರಿಗೆ ಕೈ ಮುಗಿ ಮುಗಿದುಬಿಡಬೇಕು ಎನ್ನುವ ರೀತಿಯಲ್ಲಿ ನನಗೆ ಭಾಸವಾಗುತ್ತದೆ ಅಷ್ಟು ರೀತಿಯಾಗಿ ನನ್ನ ಸಂಸ್ಕೃತಿ ಬಗ್ಗೆ ನನ್ಗೆ ಹೆಮ್ಮೆ ಆಗುತ್ತದೆ ಯಾವುದೇ ಕಾರಣಕ್ಕೂ ಇಂತಹ ಸಂಸ್ಕೃತಿಗಳು ಎಲ್ಲೂ ನೆಲ ಕಚ್ಚಬಾರದು ಸಂಸ್ಕೃತಿಗಳು ಇನ್ನೂ ವಿಜೃಂಭಿಸಬೇಕು ವಿಜೃಂಭಿಸಿ ಜನ ಜಾಗೃತಿಗೊಳ್ಳಬೇಕು ನನ್ನ ದೇಶ ನನ್ನ ಧರ್ಮ ಎಂದು ಹೇಳಬೇಕು ಯಾವುದೇ ರೀತಿಯ ಮೇಲು ಕೀಳುಗಳು ಬರಬಾರ್ದು ಇಲ್ಲಿ ನನ್ನ ದೇಶ ನನ್ನ ಧರ್ಮ ನಾನು ದೇಶಕೋಸ್ಕರ ಏನಾದರೂ ಮಾಡಬೇಕು ಧರ್ಮಕೋಸ್ಕರ ಏನಾದರೂ ಮಾಡಬೇಕೆಂಬ ಛಲ ನಮ್ಮಲ್ಲಿ ಜಾಗೃತವಾಗಬೇಕು ಸದಾ ಜಾಗೃತವಾಗಬೇಕು ಇಂತಹ ಜಾಗೃತವಾಗಬೇಕಾದರೆ ಒಂದು ವೈ ಇರುವ ಏಕೈಕ ಒಂದು ಏಕೈಕ ಒಂದು ಅಂಶವೆಂದರೆ ಅದು ಈ ರೀತಿಯಾಗಿ ಒಂದು ಮಹೋತ್ಸವಗಳಾಗಿರ್ಬೋದು ಅಥವಾ ಹಬ್ಬಗಳಾಗಿರ್ಬೋದು ಇವನ್ನು ತಿಳಿಯಬಹುದಾಗಿದೆ ಇದು ನನಗೆ ಅನ್ನಿಸಿದ ಅಭಿಪ್ರಾಯ